ನಾನು ಫಸ್ಟ್ ಟೈಮು ಚಿಕನ್ ಕಬಾಬ್ ಮಾಡಲು ಪ್ರಯತ್ನ ಮಾಡಿದ್ದೆ ಬಟ್ಟು ಚಿಕನ್ ಕಬಾಬ್ ಮಾಡಲು ಚಿಕನ್ ಕಬಾಬ್ ಪೌಡ್ರು ಇರಲಿಲ್ಲ ಆದ್ರೂ ಕಬಾಬ್ ಮಾಡಿದೆ ಬಟ್ಟ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾ ಚಿಲ್ಲಿ ಪೌಡರು ಮತ್ತು ಜೊತೆಗೆ ಸ್ವಲ್ಪ ಉಪ್ಪು ಒಂದು ಮೊಟ್ಟೆ ಒಂದು ಸ್ವಲ್ಪ ನಿಂಬೆ ರಸ ಹಾಕಿ ಕಬಾಬ್ ಟ್ರೈ ಮಾಡಿದೆ ಅದು ತುಂಬ ಏನೂ ಚೆನ್ನಾಗಿ ಬಂದಿರಲಿಲ್ಲ ತಕ್ಕಮಟ್ಟಿಗೆ ಪರವಾಗಿರ್ಲಿಲ್ಲ ಕಬಾಬ್ ಪೌಡ್ರ್ ಇಲ್ದೇ ಮಾಡಿದ್ದರಿಂದ ಕಬಾಬ್ ಟೇಸ್ಟ್ ಇರಲಿಲ್ಲ ಆದ್ರೂ ಎಣ್ಣೆಲಿ ಕರ್ದಿರೋದ್ರಿಂದ ಚೆನ್ನಾಗಿತ್ತು ಕಬಾಬ್ ಕೂಡ ಚೆನ್ನಾಗಿತ್ತು ಬಟ್ ಹಾಗೆ ಮಾಡಬೇಕು ಅಂದರೆ ನಮ್ಮ ಮನೆಗೆ ರಿಲೇಶನ್ ಬರ್ತಿದ್ದರು ಸ್ವಲ್ಪ ದೂರದ ಸಂಬಂಧಿ ಬರ್ತಿದ್ದರು ಅವ್ರು ಬಂದಾಗ ನಾನು ಮನೆಲ್ಲಿ ಇರಲಿಲ್ಲ ಬಟ್ಟ ಅಂಗ್ಡಿಗೆ ಹೋಗಿ ತರದಕ್ಕೂ ತುಂಬ ಟೈಮ್ ಇರಲಿಲ್ಲ ಕಬಾಬ್ ಪೌಡ್ರನ್ನು ಅಂಗ್ಡಿಗೋಗಿ ತರಬೇಕಿತ್ತು ಅಷ್ಟು ಟೈಮು ಕೂಡ ಇರಲಿಲ್ಲ ಮನೆಲ್ಲೇ ಇದ್ದಂಥ ನಾಟಿ ಕೋಳಿ ಕೊಯ್ದು ಮಾಡಿರೋದರಿಂದ ಸಿಟಿಗೆ ಹೋಗೋ ಪ್ರೋಗ್ರಾಮ್ ಕೂಡ ಇರಲಿಲ್ಲ ಮನೆಲ್ಲೇ ಇದ್ದಿದ್ದರಲ್ಲಿ ಬಳಸ್ಬಿಟ್ಟು ಮಾಡಿದ್ದು ಹಂಗಾಗಿ ಕಬಾಬು ಚೆನ್ನಾಗಿತ್ತು ಅಷ್ಟೇನೂ ಚೆನ್ನಾಗಿರ್ಲಿಲ್ಲ ಅನ್ನಂಗೆ ಏನಿಲ್ಲ ತಕ್ಕಮಟ್ಟಿಗ್ ಚೆನ್ನಾಗಿತ್ತು ಬಟ್ ಅದು ಹಂಗ್ ಮಾಡೋ ಮಾಡೇ ಬಿ ಮಾಡಲೇ ಬೇಕಿತ್ತು ಬೇರೆ ದಾರಿ ಇರಲಿಲ್ಲ ಕಬಾಬ್ ಪೌಡ್ರು ಇಲ್ಲದೇ ಇದ್ರೂ ಮಾಡ್ಬೌದು ಅನ್ನೋದಕ್ಕೇ ನಾನು ಮಾಡಿದ್ದೊಂದು ಉದಾಹರಣೆ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ನಿಂಬೆ ರಸ ಹಾಕಿ ಒಂದು ಟೆನ್ ಅಥ್ವಾ ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ನೆನೆಯಕ್ಕೆ ಬಿಟ್ಟು ಅದಾದ ಮೇಲೆ ಎಣ್ಣೆಲಿ ಚೆನ್ನಾಗಿ ಕಾದಂಥ ಬಾಣ್ಲೆಗೆ ಒಂದು ಆಫ್ ಲೀಟರು ಒಂದು ಅರ್ಧ ಲೀಟರ್ ಎಣ್ಣೆ ಹಾಕಿ ಆ ಎಣ್ಣೆ ಕಾದ ಮೇಲೆ ಒಂದೊಂದೇ ಪೀಸ್ನ ಚಿಕನ್ ಪೀಸ್ನ ಒಂದೊಂದೇ ಪೀಸ್ನ ತೆಗ್ದು ಹಾಕಿ ಬೇಯಿಸ್ತಾ ಇದ್ದೆ ಬೇಯ್ಸಿ ಸ್ವಲ್ಪ ಬೇಯಿಸಿ ಆದ ಮೇಲೆ ತೆಗೆದ್ಬಿಟ್ಟು ತ ಸ್ವಲ್ಪ ತಣ್ಣಗಾದ ಮೇಲೆ ಅದಕ್ಕೆ ಮೆಣ್ಸಿಕಾಯ್ ಚಟ್ನಿ ಗ್ರೀನ್ ಕಲರ್ ಮೆಣ್ಸಿನ್ಕಾಯ್ ಚಟ್ನಿ ಮಾಡಿ ಆ ಚಟ್ನಿ ಜೊತೆ ನೆಂಚ್ಕಂಡು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿತ್ತು ಆದರೂ ಕಬಾಬ್ ಸ್ಮೆಲ್ ಬರ್ತಿರಲಿಲ್ಲ ಆದ್ರೂ ಕೂಡ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಬಂದಿದ್ದ ರಿಲೇಶನ್ ಕೂಡ ತುಂಬ ಚೆನ್ನಾಗಿದೆ ಅಂತ ತಿಂದರು ಅವ್ರು ಬಂದಿದ್ರಿಂದಲೇ ಮಾಡೋಕ್ಕಾಗಿದ್ದು ಆ ಥರ ಇಲ್ಲದೆದ್ರೆ ಅವ್ರು ಬಂದಿಲ್ಲ ಅಂದಿದ್ದರೆ ಮಾರ್ಕೆಟಿಗೋಗಿ ತಂದು ಪೌಡ್ರನ್ನು ತಂದು ಮಾಡ್ತಿದ್ದೊ ಅವ್ರು ಬರೋದು ಮುಂಚೆಯೇ ಗೊತ್ತಿರಲಿಲ್ಲ ಅವ್ರು ಬಂದಾದ ಮೇಲೆ ಗೊತ್ತಾಯಿತು ಹೀಗಾಗಿ ಮನೆಲ್ಲೇ ಇದ್ದಿದ್ದ ನಾಟಿ ಕೋಳಿನ ಕೊಯ್ದು ಕಬಾಬ್ ಪೌಡ್ರು ಇಲ್ಲದೇ ಇರೋ ಕಬಾಬ್ ಮಾಡಿ ಅವ್ರ್ಗೆ ಕೊಟ್ಟಿದ್ದಾಯ್ತು ಅವ್ರೂ ಕೂಡ ಚೆನ್ನಾಗಿದೆ ಅಂತ ತಿಂದರು ಮಾಡಕ್ಕೆ ಕಾರ್ಣ ರಿಲೇಶನ್ಸ್ ಬಂದಿದ್ದರು ಪೌಡ್ರು ತರಕ್ಕೆ ಆಗಿರಲಿಲ್ಲ ಹಂಗಾಗಿ ಆ ಥರ ಕಬಾಬ್ ಮಾಡಿದ್ದೋ ಮತ್ತು ಚೆನ್ನಾಗಿತ್ತು ಕಬಾಬ್ ಕೂಡ ತಿಂದ್ವಿ ಎಲ್ಲರೂ ಎಲ್ಲರೂ ಚೆನ್ನಾಗಿ ನಾಟಿ ಕೋಳಿ ಕಬಾಬ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಾವೂ ಕೂಡ ತಿಂದ್ವಿ ಅದು ಕಬಾಬ್ ಪೌಡ್ರ್ ಇಲ್ದೇ ಪೌಡ್ರ್ ಇಲ್ದೇ ಮಾಡಿರತಕ್ಕಂತ ಕಬಾಬ್ ಚೆನ್ನಾಗಿತ್ತು ತಿಂದ್ವಿ